ಹಾಂ ಹಲೋ ಯಾರು ನಾನು ಅನುರಾಗ್ ಪ್ರಿನ್ಸಿಪಲ್ ಹಾಂ ನಮಸ್ಕಾರ ಏನು ನಿಮ್ಮ ಹುಡ್ಗನ ಬಗ್ಗೆ ಭಾಳಷ್ಟು ಕಂಪ್ಲೆಂಟ್ಸ್ ಇದ್ದಾವೆ ಹಾಂ ಅವು ರೇಗುಲರ್ ಸ್ಕೂಲಿಗೆ ಬರೋಲ್ಲ ನಮ್ಮ ಸ್ಕೂಲಿಂದ ರೂಲ್ಸ್ ಆಗಲಿ ಏನೇ ಆಗಲಿ ಫಾಲೋ ಮಾಡೋಂಗಿಲ್ಲ ಅವ್ನಿಂದ ಬೇರೆ ಮಕ್ಕಳು ಮೇಲೂನು ಎಫೆಕ್ಟ್ ಆಗ್ಲಿಕ್ಕತ್ತದ ಅದ್ಕೆ ನಾನು ನಿಮ್ಗೆ ತಿಳ್ಸೋದು ಅನಿವಾರ್ಯ ಇದು ಅಲ್ಲ ಯೂನಿಫಾರ್ಮಿಗೂನು ಫ್ರೆಶ್ ಮಾಡಿರಲ್ಲ ಬೂಟ್ ಪಾಲೀಶ್ ಮಾಡಿರಲ್ಲ ಅಲ್ಲ ನೀವೇನು ವರ್ಕಿಂಗ್ ಇದ್ದೀರಿ ಏನು ಹೌಸ್ ವೈಫ್ ಇದ್ದೀರ ನೀವೂ ವರ್ಕಿಂಗ್ ಇದ್ದರೂನೂ ನಮ್ಮ ಮಕ್ಳಿಗೆ ನಾವು ಸ್ವಲ್ಪ ಟೈಮ್ ಕೊಡಬೇಕಲ್ಲ ನಾವು ಪೇರೆಂಟ್ಸ್ ಮೀಟ್ ಕರೆದ್ವಿ ಎರ್ಡು ಸರ್ತಿ ಈ ಸಲ ಅದಕ್ಕೂನು ನೀವು ಅದು ಅಟೆಂಡ್ ಆಗಲಿಲ್ಲ ಆದರು ಅವ್ನು ಸ್ಟಡೀಸ್ ಅವ್ನದ್ದೂ ಕ್ಲಾಸ್ ವರ್ಕ್ ಅದು ಓಪನ್ ಮಾಡಿ ನೋಡಿರಿ ನೀವು ಕ್ಲಿಪ್ ಟೆಸ್ಟ್ ಅಲ್ಲ ಕ್ಲಿಪ್ ಟೆಸ್ಟ್ನಾಗ ಅವು ಏನು ಸ್ಕೊರ್ ಮಾಡ್ಯಾನಾ ಹಾಂ ಅದರಿ ನೋಡಿ ಬರ್ಬೇಕಾಗಿತ್ತು ಅಲ್ಲ ನೀವು ಮೀಟ್ ಆಗ್ಲಿಕ್ಕೆ ಕ್ಲಾಸ್ ಟೀಚರ್ಗೆ ಇರಲಿ ಮೇಡಮ್ ಅದಕ್ಕೆ ಒಂದಿನ ಲೀವ್ ಹಾಕೊಂಡು ನಾವು ನಮ್ಮ ಮಕ್ಳಿಗೆ ಟೈಮ್ ಕೋಡಬೇಕಲ್ಲ ಮತ್ತು ಇವನ ಅವಾ ನಮ್ಮದು ಇನ್ ಟೈಮು ಪ್ರೇಯರೀಗೆ ಅಟೆಂಡ್ ಇರೋಲ್ಲ ದಿನಾ ಲೇಟ್ ಅಲ್ಲ ಅವು ಯಾರ ಜೊತೆ ಫ್ರೆಂಡ್ಶೀಪ್ ಮಾಡ್ಯಾನ ಯಾರ ಜೊತೆ ಆಡಿ ಒಡಾಡ್ಲಿಕ್ಕೆ ಅತನ ಅದೂನು ನಾವು ಲಕ್ಷ್ಯ ಕೋಡಬೇಕಲ್ಲ ಮಕ್ಳ ಬಗ್ಗೆ ಭೇಟಿ ಆಗ್ತೀರಿ ಬರ್ತೀರಿ ಶೋರ್ ನಾವು ಇದ್ಕಿಂತ ಮುಂಚೆ ನಿಮಗ ಒಂದು ಮೆಸೇಜ್ ಹಾಕಿದ್ವಿ ಎಲ್ಲ ಪೇರೆಂಟ್ಸಿಗೆ ಈ ಜಂಕ್ ಫುಡ್ ಏನು ನೀವು ಲಂಚ್ ಬಾಕ್ಸ್ನಾಗ ಕಟ್ಬೇಡ ರೀ ಅಂಥೇಳಿ ಆದರು ಅವ್ನ ಲಂಚ್ ಬಾಕ್ಸ್ನಾಗ ಸ್ಯಾಂಡ್ವೀಜಸ್ ಮತ್ತು ಇವೆಲ್ಲ ಜಂಕ್ ಫುಡ್ ಕೇಕ್ ಐಟಮ್ಸ್ ಅವೇ ಇರ್ತಾವ ನಾನು ಎರ್ಡು ಮೂರು ಸರ್ತಿ ಅಬ್ಸರ್ವ್ ಮಾಡೀನಿ ಇಲ್ಲ ನೀವು ನೀವು ಇಲ್ಲ ರೋಟಿ ಆರು ಚಪಾತಿ ಅಷ್ಟೇ ಮತ್ತು ರೈಸ್ ಐಟಮ್ ಏನಿಲ್ಲ ನೀವು ಕಟ್ಟಿ ಇಟ್ಬಿಟ್ಟು ಕಳ್ಸ್ದ್ರೇ ತಿನ್ಸೋ ಕೆಲಸ ನಮ್ಮದು ನೀವು ಮನ್ಯಾಗ ಏನೇ ತಿನ್ನಿಸಿ ಅಲ್ಲ ಸ್ಕೂಲ್ನಾಗ ಅದೇ ನೀವು ಭಾಳ ಅಚ್ಚ ಮಾಡ್ದಂಗೆ ಕಾಣಿಸ್ತದೆ ಮಗನಿಗೆ ಅಲ್ಲ ಟ್ರ್ಯಾಕ್ ಮೇಲೆ ತರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅವ್ನಿನ್ನು ಕಷ್ಟ ನಿಮಗೂನು ಕಷ್ಟ ಆಗ್ಬೋದು ಬಟ್ ತರ್ಬೇಕಲ್ಲ ಮತ್ತು ಅವ ಸ್ಕೂಲ್ ರೂಲ್ಸ್ ನಾವು ನಮ್ಮ ಸ್ಕೂಲ್ಗೆ ನಾವು ನಿಮಗೆ ಅಡ್ಜೆಸ್ಟ್ ಆಗೋಲ್ಲ ನೀವು ನಮ್ಮ ಸ್ಕೂಲಿಗೆ ಅರ್ಡ್ಜೆಸ್ಟ್ ಆಗಬೇಕು ಅವಾಗ ಅದನ್ನು ಒಂದು ಅವು ಫಾಲೋ ಮಾಡೋಲ್ಲ ಹಾಂ ಹೋಮ್ ವರ್ಕ್ ಇನ್ನು ಕಂಪ್ಲೀಟ್ ಅವ್ನದ್ದು ಒಂದು ತಿ ಒಂದು ಸಬ್ಜೆಕ್ಟ್ ಟೀಚರ್ ಅಲ್ಲ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅವ್ನ ಬಗ್ಗೆ ಕಂಪ್ಲೇಂಟೆ ಹೇಳ್ತಾರೆ ಬರ್ತೀರಿ ಅಲ್ಲ ನೀವು ಅನ್ಯಥಾ ಭಾವಿಸಬಾರದು ನಾವು ಈ ರೀತಿ ಹೇಳ್ಲಿಕ್ಕತ್ತೀವಿ ಅಂಥೇಳಿ ನಮ್ಮ ಸ್ಟೂಡೆಂಟೇ ಇವ ಬಟ್ ಅವ್ನಿಗೆ ಟ್ರ್ಯಾಕಿಗೆ ತರಬೇಕು ನಮ್ಮದು ನಿಮ್ಮದೂ ಕರ್ತವ್ಯ ಅದ ಮತ್ತು ಯಾವಾಗ ಬರ್ತೀರಿ ಮ್ಯಾಮ್ ನೀವು ಮಂಡೇ ಬರ್ತೀರಾ ಶೋರಾ ಬರ್ರಿ ಬರ್ರಿ ಮೇಡಮ್ ಓಕೆ ತ್ಯಾಂಕ್ ಯು